ಬೆಂಗಳೂರು ಬೆಂಗ್ಳೂರು ಬಗ್ಗೆ ಮಾತಾಡಕ್ಕೆ ಮೊದ್ಲು ಬೆಂಗ್ಳೂರು ಎಲ್ಲಿದೆ ಭಾರತ ದೇಶದ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಕರ್ನಾಟಕ ಒಂದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಇದು ಬಹಳ ಹಳೇ ನಗರ ಕೆಂಪೇಗೌಡರು ಸ್ಥಾಪಿಸಿದ ನಗರ ಈ ನಗರ ಮೊದಲು ಚಿಕ್ಕದಾಗಿತ್ತು ಚೊಕ್ಕವಾಗಿತ್ತು ಈಗ ತುಂಬ ಮುಂದುವರಿದಿದೆ ಹಾಗೂ ಪ್ರಪಂಚದಲ್ಲಿ ಸಿಲಿಕಾನ್ ಸಿಟಿ ಅನ್ನೋ ಹೆಸರನ್ನ ತೆಗೆದುಕೊಂಡಿದೆ ನಾವೆಲ್ಲ ಓಡಾಡ್ಬೇಕಾದ್ರೆ ಚಿಕ್ಕದಾದ ನಗರವಿತ್ತು ಇದು ಓಡಾಡಕ್ಕೆ ನಗರ ಸಾರಿಗೆಯನ್ನೋದನ್ನು ಬೆಂಗಳೂರಲ್ಲೇ ಫಸ್ಟ್ ನಾವು ನಾನು ನಮಗೆ ತಿಳ್ವಳ್ಕೆ ಬಂದಾಗೆ ಕರ್ನಾಟಕದಲ್ಲಿ ನೋಡಿದ್ದು ಚಿಕ್ಕ ಚಿಕ್ಕ ಜಾಗ ಸ್ಥಳಗಳನ್ನು ತಲ್ಪೋದಕ್ಕೋಸ್ಕರ ನಗರ ಸಾರಿಗೆ ಅಂತ ಮಾಡಿದರು ಹಾಗೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದ್ದಂತಹ ಎದುರು ಸ್ಥಳದಲ್ಲೇ ಬೇಗ ನಗರ ಸಾರಿಗೆಗೆ ಮತ್ತು ರಾಜ್ಯ ರಸ್ತೆ ಸಾರಿಗೆಗೆ ಬೇಗ ಸಂಪರ್ಕವನ್ನು ಕಲ್ಪಿಸುವ ಹಾಗೆ ಫಸ್ಟ್ ಬೆಂಗಳೂರಲ್ಲೇ ಆ ಥರ ಮಾಡಿದ್ದು ಅಂತ ನಮಗೆ ತಿಳಿದಮಟ್ಟಿಗೆ ಇರುವ ವಿಷಯ ಈ ಬೆಂಗಳೂರು ಮೊದಲು ಸುಮಾರು ಕೆರೆಗಳಿಂದ ತುಂಬ ತುಂಬಿತ್ತು ನಗರಕ್ಕೆ ಬೇಕಾದ ನೀರೆಲ್ಲ ಕೆರೆಗಳಿಂದಾನೆ ಜನಗಳಿಗೆ ಸಿಕ್ತಾ ಇತ್ತು ಹಾಗೆಯೇ ಜನಗಳು ಬೆಳೆಗಳನ್ನು ತುಂಬ ಬೆಳಿತಾ ಇದ್ದರು ಸ್ಥಳೀಯವಾದ ಆಹಾರ ಆಹಾರಗಳನ್ನ ಅಲ್ಲಿಂದಾನೆ ಒದ್ಗಿಸಿಕೊಳ್ತಾಯಿದ್ರು ಈಗ ಬೆಂಗಳೂರಿನ ಕೆರೆಗಳೆಲ್ಲ ಜನ ಜಾಸ್ತಿ ಆದ ಹಾಗೆ ಮತ್ತು ವಲಸೆ ಬಂದ ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ಜಾಸ್ತಿ ಜನ ವಲಸೆ ಬರ್ತಾ ಇದ್ದಾರೆ ಈ ವಲಸೆಯಿಂದಾಗಿ ಬೆಂಗಳೂರಿನಲ್ಲಿ ಜನಸಂದಣಿ ಜನದಟ್ಟಣೆ ಎಲ್ಲ ಜಾಸ್ತಿ ಆಗಿದೆ ಹಾಗೂ ಹವಾಮಾನ ವೈಪರೀತ್ಯಗಳು ತುಂಬ ಆಗ್ತದೆ ಬೆಂಗಳೂರನ್ನ ಫಸ್ಟು ಎಂತ್ರು ಹಸಿರು ನಗರ ಮರಗಳ ನಗರ ಅಂತ ಕರೀತಾ ಇದ್ದರು ಈಗ ಹಾ ಬೆಂಗ್ಳೂರಿಗೆ ಹಸಿರು ನಗರ ಮರಗಳ ನಗರ ಅನ್ನೋದೆಲ್ಲ ಹೇಳ ಹೆಸ್ರಿಲ್ಲದ ಹಾಗೆ ಹೋಗ್ತಾ ಇದೆ ಎಲ್ಲಿ ನೋಡಿದರೂ ಜನ ದಟ್ಟಣೆ ಜಾಸ್ತಿ ಆಗಿದೆ ಹಾಗೂ ವಾಹನ ಸಂಚಾರಗಳು ಜಾಸ್ತಿಯಾಗಿದೆ ಮತ್ತೆ ಹಾಗೇನೇ ಇದು ನ ಎಂತ ಆಧುನಿಕ ಕಾಲಕ್ಕೆ ತಕ್ಕಂತಹ ಆಧುನಿಕ ಇದು ಆಧುನಿಕ ಜಗತ್ತಿಗೆ ಬೇಕಾದಂತಹ ಎಲ್ಲ ಇದು ಸಲಕರಣೆಗಳು ಅದು ಬದ್ಕಕ್ಕೆ ಬೇಕಾದಂತಹ ಎಲ್ಲ ಕಾರ್ಖಾನೆಗಳು ಎಲ್ಲ ಇದೆ ಹೆಚ್ ಎ ಎಲ್ ಇದೆ ಎನ್ ಎ ಎಲ್ ಇದೆ ಮತ್ತು ಹೆಚ್ ಎಮ್ ಟಿ ಇದೆ ಇಂಥ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳೆಲ್ಲ ಇದೆ ಅದರ ಜೊತೆಗೆ ಈಗ ಹೊಸದಾಗಿ ಸಾಫ್ಟ್ವೇರ್ ಅನ್ನೋದೊಂದು ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದ್ದಾರೆ ಅದರಿಂದ ಈ ನಗರ ಬಹುಬೇಗ ವಿಸ್ತಾರ ಇದು ಬದಲಾವಣೆಗಳನ್ನು ಕಂಡ್ಕೋತ ಬರ್ತಾ ಇದೆ ಹಿಂದೆ ಐವತ್ತು ಅರುವತ್ತು ವರ್ಷದಲ್ಲಿಲ್ಲಂತ ಬದಲಾವಣೆ ಈಗೊಂದು ಹತ್ತು ಇಪ್ಪತ್ತು ವರ್ಷದಲ್ಲಿ ಈ ನಗರದಲ್ಲಿ ಬೇಕಾದಷ್ಟು ಆಗ್ಹೋಗಿದೆ ಎಲ್ಲೂ ಕೂರೋದಕ್ಕೆ ನಿಲ್ಲೋದಕ್ಕೆ ಜಾಗ ಇಲ್ದ್ಹಾಗೆ ಬೆಂಗಳೂರು ಬೆಳೆದು ಬಿಟ್ಟಿದೆ ಎಲ್ಲಿ ನೋಡಿ ಒಂದು ಕೆರೆ ಇದೆ ಅದನ್ನು ನಾಲ್ಕು ಜನಕ್ಕೆ ಉಪಯೋಗಕ್ಕೆ ಬರತ್ತೆ ಅಲ್ಲೊಂದು ನಾಲ್ಕು ಜನ ಬದ್ಕ್ಬೋದು ನೀರು ಸಿಗುತ್ತೆ ಪಕ್ಷಿಗೆ ಪ್ರಾಣಿಗೆ ಹಸುಗಳಿಗೆ ದನಕರುಗಳಿಗೆ ನೀರು ಸಿಗುತ್ತೆ ಅಂದರೆ ಅದು ಇಲ್ದ್ಹಾಗೆ ಅದನ್ನು ಮುಚ್ಚಿ ಜನದಟ್ಟಣೆಯನ್ನು ಕಾಪಾ ಜನದಟ್ಟಣೆ ನಿವಾರ್ಸ್ಕೊಳೋಕೋಸ್ಕರ ಅಲ್ಲಿ ಮನೆಗಳನ್ನು ಕಟ್ತಾ ಇದ್ದಾರೆ ಮನೆಗಳನ್ನು ಕಟ್ಟೋದಕ್ಕೆ ಒಂದು ಎರಡು ಮನೆಗಳು ಕಟ್ಟೋ ಜಾಗದಲ್ಲಿ ಸಾವಿರಾರು ಮನೆಗಳನ್ನು ಕಟ್ತಾ ಇದ್ದಾರೆ ಅದಕ್ಕೆ ಬೇಕಾದಂಥ ನೀರು ರೋಡು ಯಾವುದೇ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡೋದಕ್ಕೆ ಆಗ್ತಾ ಇಲ್ಲ ಈ ವ್ಯವಸ್ಥೆಗಳನ್ನು ಮಾಡಕ್ಕೆ ಆಗದಿದ್ದಾಗ ಏನಾಗತ್ತೆ ಆವೊಂದು ನಗರದ ಇದು ಯಾವುದೇ ಸೌಕರ್ಯಗಳು ಅಸೌಕರ್ಯಗಳಾಗಿ ಮಾರ್ಪಡುತ್ತಾ ಹೋಗ್ತಾ ಇದೆ ಜನಗಳು ತುಂಬ ತಾಪತ್ರಯಗಳನ್ನು ಇದರಿಂದ ಅನುಭವಿಸ್ತಾ ಇದ್ದಾರೆ ಈಗ ಒಂದು ಹತ್ತು ಮನೆ ಜಾಗದಲ್ಲಿ ನೂರು ಮನೆಯನ್ನು ಕಟ್ತಾ ಇದ್ದಾರೆ ಆ ಮನೆಗಳಿಗೆ ಬೇಕಾದ ಎಲೆಕ್ಟ್ರಿಸಿಟಿ ಆಗ್ಬೋದು ನೀರಿನ ಸೌಕರ್ಯ ಆಗ್ಬೋದು ಎಷ್ಟು ಜನ ಇರ್ಬೋದು ಹೇಗಿರ್ಬೋದು ಇಷ್ಟು ರೋಡಲ್ಲಿ ಎಷ್ಟು ಜನ ಸಂದಣಿ ಓಡಾಡ್ಬೋದು ಮತ್ತೆ ಎಷ್ಟು ಇದು ವಾಹನಗಳ ಸಂಚಾರ ಆಗ್ಬೋದು ಇದನ್ನು ಯಾವುದನ್ನೂ ಯಾರೂ ಯೋಚನೆ ಮಾಡ್ತಾ ಇಲ್ಲ ಸುಮ್ಮನೆ ಮನೆ ಕಟ್ಟೋದು ಅಪಾರ್ಟ್ಮೆಂಟ್ ಕಟ್ಟೋದು ಅದನ್ನು ಮಾರೋದು ಅಪಾರ್ಟ್ಮೆಂಟ್ ಕಟ್ಟೋದು ಅದನ್ನು ಮಾರೋದು ಇದನ್ನು ಮಾಡ್ತಾ ಇದ್ದಾರೆ ಹಾಗೆ ಬೆಂಗಳೂರಿನ ಹೀಗೆ ಜನ ತುಂಬಿಕೊಳ್ತಾ ತುಂಬಲಿ ತುಂಬಿದಕ್ಕೆ ತಕ್ಕನಾಗಿ ಸರ್ಕಾರದವರು ಸರಿಯಾಗಿ ಅದನ್ನು ಗಮನಿಸಿ ಎಲ್ಲಿ ಎಷ್ಟು ಸೋಕರಿಕೆ ಎಷ್ಟು ಮನೆಗಳು ಬೇಕು ಎಷ್ಟು ಸಂಚಾರ ದಟ್ಟಣೆ ಇದ್ದರೆ ಎಷ್ಟು ಸೌಕರ್ಯವಾಗಿರತ್ತೆ ಅದನ್ನೆಲ್ಲ ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಈ ಸೌಕರ್ಯಗಳನ್ನು ಜನಗಳಿಗೆ ಮಾಡ್ಕೊಡ್ಬೇಕು ಹೀಗೆ ಇಲ್ಲದಿದ್ರೆ ನೋಡಿ ಒಳ್ಳೊಳ್ಳೆಯ ಮನೆಗಳು ಕಟ್ಕೊಂಡಿರ್ತಾರೆ ಮೋರಿಗೆ ಜಾಗ ಇರಲ್ಲ ಮೋರಿ ಮೇಲೆ ಮನೆ ಕಟ್ಬಿಡ್ತಾರೆ ಈಗ ಎಲ್ಲೇ ನೋಡಿ ಟಿ ವಿಗಳಲ್ಲಿ ನೋಡ್ತಾ ಇರೋದೇ ಅದನ್ನು ಮೋರಿಗಳ ಮೇಲೆ ಮನೆ ಕಟ್ಟಿದ್ರೆ ನೀರು ಹೋಗಕ್ಕೆ ಜಾಗ ಇರಲ್ಲ ಆಮೇಲೆ ನಾವು ಉಪಯೋಗಿಸೋ ಪ್ಲಾಸ್ಟಿಕು ಅದು ಇದು ಆಮೇಲೆ ಜನದಟ್ಟಣೆ ಜಾಸ್ತಿ ಆಗದೆ ಇದ್ದಾಗೆ ಜನ ಕಮ್ ಜನದಟ್ಟಣೆ ಜಾಸ್ತಿಯಾಗಿ ಜಾಗ ಕಮ್ಮಿ ಆಗ್ತಿದ್ದಾಗೆ ಗಲೀಜೂ ಜಾಸ್ತಿ ಆಗತ್ತೆ ನಾವು ಸಹ ಎಷ್ಟೇ ಸೌಕರ್ಯ ಮಾಡ್ಕೊಟ್ರು ಜನ ಕೆಲವ್ರು ಕ್ಲೀನ್ ಆಗಿರ್ತಾರೆ ಕೆಲವ್ರು ಕ್ಲೀನ್ ಆಗಿರಲ್ಲ ಅದರಿಂದ ಅಲ್ಲಲ್ಲೇ ಹತ್ರತ್ರ ಪಕ್ಕ ಪಕ್ಕನೇ ಹಾಕ್ಕೊಳ್ಳೋದು ಆಮೇಲೆ ಆರೋಗ್ಯವಾಗಿರೋದು ಕೂಡ ಸಾಧ್ಯವಿಲ್ದಾಗೆ ಆಗತ್ತೆ ಪಕ್ಕ ಪಕ್ಕದಲ್ಲೇ ಕಸ ಹಾಕೋತಾರೆ ಅದರಿಂದ ಸೊಳ್ಳೆಗಳು ಸ ಇದು ಕಾಯ್ಲೆಗಳು ಮತ್ತು ಈ ಸ್ಲಮ್ಗಳಲ್ಲಿ ಪಾಪ ಮಕ್ಕಳಿಗೆ ಕಾಯ್ಲೆಗಳು ಬರುತ್ತೆ ಅದನ್ನೆಲ್ಲ ಅದನ್ನೆಲ್ಲ ನೋಡಕ್ಕೆ ಹೋಗಿ ಮತ್ತೆ ಗವ್ರ್ಮೆಂಟವರೇ ಖರ್ಚು ಮಾಡ್ಬೇಕು ಇದಕ್ಕೆಲ್ಲ ಮತ್ತೆ ಇಲ್ಲದೆ ಏನಾಯಿತು ಇಲ್ಲಿ ಕಾಯ್ಲೆಗಳು ಬರ್ತಾಯಿದೆ ಅಂದರೆ ಅದಕ್ಕೂ ಎಲ್ಲ ನಗರಸಭೆ ಅವರೇ ಜವಾಬ್ದಾರಿನ ಹೊತ್ಕೊಂಡು ಕ್ಲೀನ್ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಎಲ್ಲ ಮಾಡಬೇಕು ಆಮೇಲೆ ಜನಗಳು ತಾವು ಕೂಡಿಟ್ಟ ಸ್ವಲ್ಪ ದುಡ್ಡಿನಲ್ಲಿ ಮನೆಗಳನ್ನು ಕೊಂಡ್ಕೊಂಡಿರ್ತಾರೆ ಏ ನಾವು ಜೀವ್ನ ಪರ್ಯಂತ ಇರೋದು ನಮ್ಮ ಮಕ್ಕಳಿಗೋಸ್ಕರ ಅಂತೇಳಿ ಅಥವಾ ಅವರ ಕಷ್ಟಾರ್ಜಿತವನ್ನೇ ಹಾಕಿ ಅಲ್ಲಿ ಕಟ್ಟಿರೋ ಮನೆಗೆ ನೀರು ತುಂಬ್ಕೊಂಡ್ಬಿಡತ್ತೆ ಎಲ್ಲ ನೀರು ತುಮ್ ಮಳೆ ಬಂದಾಗ ಮೋರಿಗ್ಳಿಲ್ದೆ ನೀರು ತೊಂಬ್ಕೊಂಡಾಗ ಅವರ ದ ದುಡ್ಡು ಆ ಜನರ ದುಡ್ಡು ಹಾಳು ಸರ್ಕಾರಕ್ಕೂ ಕೂಡ ಅದು ದೊಡ್ಡ ತಲೆನೋವು ಯಾವುದೇ ರೀತಿಯಿಂದ ರಿಪೇರಿ ಮಾಡೋಕ್ಕಾಗಲ್ಲ ಯಾವುದೇ ರೀತಿಯಿಂದ ಜನಗಳಿಗೆ ಸೌಕರ್ಯವನ್ನು ಮಾಡ್ಕೊಡಕ್ಕಾಗಲ್ಲ ಈ ಈ ಥರದ ಎಲ್ಲ ಸೌಕರ್ಯಗಳಾಗ್ಬದ್ಲು ಜನದಟ್ಟಣೆಯನ್ನು ನೋಡಿಕೊಂಡು ಮನೆಗಳನ್ನು ಕಟ್ಟಬೇಕು ಆ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಬೇಕು ಮತ್ತೆ ಇಲ್ಲಿರುವ ಜನಗಳಿಗೆ ಇದಿಷ್ಟೇ ಸಾಕು ಅನ್ನೋ ಮಿತಿ ಕೂಡ ಇರಬೇಕು ಒಂದೇ ಈಗ ಒಂದೇ ಥರ್ಟಿ ಫಾರ್ಟಿ ಸೈಟಲ್ಲಿ ಹತ್ತು ಮನೆ ಕಟ್ಬಿಡ್ತಾರೆ ಹತ್ತು ಮನೆ ಕಟ್ಟಿದಾಗ ಆ ಥರ್ಟಿ ಫಾರ್ಟಿ ಸೈಟಿಗೆ ಎಷ್ಟು ಬೇಕೋ ಅಷ್ಟು ಇರಲ್ಲ ಅಲ್ಲಿಗಿನ್ನ ಜಾಸ್ತಿ ಇರುತ್ತೆ ನೀರು ಎಲ್ಲಿಂದ ಬರುತ್ತೆ ಮತ್ತೆ ಅಲ್ಲಿ ಗಲಾಟೆ ಜನ ಜನದಟ್ಟಣೆ ಆಗತ್ತೆ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗತ್ತೆ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಜನಗಳೂ ಯೋಚನೆ ಮಾಡಬೇಕು ಸರ್ಕಾರದವರು ಯೋಚನೆ ಮಾಡಬೇಕು ಇಬ್ಬರೂ ಯೋಚನೆ ಮಾಡಬೇಕು ಬರೀ ಬೆಂಗಳೂರು ನಗರ ನಗರ ಅನ್ನೋದು ಅತ್ಯುತ್ತಮವಾದ ನಗರ ಆಗಿದ್ದು ಈಗೀಗ ಇಪ್ಪತ್ತು ವರ್ಷದಲ್ಲಿ ಎಲ್ಲ ನಗರದಲ್ಲಿ ಅಸೌಕರ್ಯಗಳು ಎಷ್ಟು ಸೌಕರ್ಯ ಆಗಿದೆಯೋ ಅಷ್ಟೇ ಈಕ್ವಲ್ ಆಗಿ ಅಸೌಕರ್ಯಗಳು ಕೂಡ ಬೆಂಗಳೂರಿನಲ್ಲಿ ಆಗ್ತಾ ಇದೆ ಆ ಥರ ಆಗಬಾರ್ದು ನಾವೆಲ್ಲರೂ ಗಮನ ವಹಿಸಿ ನಮ್ಮ ರಾಜಧಾನಿ ಬೆಂಗಳೂರು ಇದನ್ನು ಉಳ್ಸ್ಕೊಂಡು ಹೋಗಬೇಕು ಬೆಳೆಸಿಕೊಂಡು ಹೋಗಬೇಕು ನಮಗಾಗಿ ನಾವು ಏನೇನು ಉಳ್ಸ್ಕೊಳ್ತಿವಿ ನಮ್ಮ ರಾಜಧಾನಿಯನ್ನೇ ನಾವು ನೀಟಾಗಿ ಇಟ್ಕೊಂಡಿಲ್ಲ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಇನ್ಯಾವ್ದನ್ನು ನಾವು ಚೆನ್ನಾಗಿ ನೋಡ್ಕೊತೀವಿ ಇಲ್ಲಿ ಬೇಕಾದಷ್ಟು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು ಮಹಾರಾಣಿ ಕಾಲೇಜು ವಿಕ್ಟೋರಿಯಾ ಹಾಸ್ಪೆಟ್ಲು ಬೋರಿಂಗ್ ಹಾಸ್ಪೆಟ್ಲು ಇಂಥ ಹಾಸ್ಪಿಟ್ಲ್ಗಳೆಲ್ಲ ಇದೆ ಇವುಗಳನ್ನೆಲ್ಲ ಬೇಕಾದಷ್ಟು ಎಜು ಎಜುಕೇಶನ್ಗೋಸ್ಕರ ಬೇಕಾದಷ್ಟು ಕಾಲೇಜ್ಗಳಿಗೆ ಒಳ್ಳೊಳ್ಳೆಯ ಎಲ್ಲ ಇದೆ ಅದರ ಜೊತೆಗೆ ನಮ್ಮ ಸೌಕನ್ನ ನಮ್ಮ ಪರಿಸರವನ್ನು ಚೆನ್ನಾಗಿ ಇಟ್ಕೊಳಕ್ಕೆ ಏನು ಬೇಕೋ ಆದಷ್ಟು ನಾವು ಮಾಡಬೇಕು ನಾವು ಜನಗಳೇ ಅರ್ತ್ಕೊ ಜನಗಳೇ ನಮ್ಮ ಅದನ್ನು ಅರ್ತ್ಕೊಂಡು ಮುಂದಕ್ಕೆ ಬರಬೇಕು ನಾವು ಈ ಥರ ಇದ್ದರೆ ಒಳ್ಳೆಯದಾಗತ್ತೆ ಈ ಥರ ಇದ್ದರೆ ಕೆಟ್ಟದಾಗತ್ತೆ ಅಂತೇಳಿ ನಾವೇ ತಿಳ್ಕೊಂಡು ಕೆಲವು ವಿಷಯಗಳನ್ನು ತಿಳ್ಕೊಬೋದು ಕೆಲವು ವಿಷಯಗಳು ಸರ್ಕಾರವೇ ತಿಳ್ಕೊಂಡು ಅದನ್ನು ತಾವಾಗಿಯೇ ಯಾರು ಬರ್ತಾರೋ ಅವರೇ ತಿಳ್ಕೊಂಡು ಇದು ಈ ನಗರಕೋಸ್ಕರ ಅವರೇನು ಅತ್ಯುತ್ತಮವಾದ ಕೊಡುಗೆಗಳನ್ನ ಕೊಡ್ಬೋದು ಯೋಚಿಸಿ ತಮಗೆ ಗೊತ್ತಿಲ್ಲದೆ ಸರ್ಕಾರಿ ನೌಕರರೊಂದಿಗೆ ಅದನ್ನು ಚರ್ಚಿಸಿ ಏನು ಮಾಡಬೇಕು ಏನು ಮಾಡ್ಬೇಡ್ದು ಏನು ಮಾಡಿದ್ರೆ ಒಳ್ಳೆಯದಾಗತ್ತೆ ಏನು ಮಾಡಿದ್ರೆ ಒಳ್ಳೆಯದಾಗಲ್ಲ ಇದನ್ನು ತಿಳ್ಕೊಂಡು ದಯವಿಟ್ಟು ಮಾಡಬೇಕು ಅಂತ ನಾ ನಾವು ಈಗ ನೆಕ್ಸ್ಟ್ ಬರೋ ಇದರ ಹೇಳ್ಕೊಳ್ಬೇಕಾಗುತ್ತಷ್ಟೆ ತಿಳ್ಕೊಳಿಲ್ಲಾಂದ್ರೆ ಜನಗಳು ನಾವು ಅವರ ಹತ್ತಿರ ಹೇಳ್ಕೊಳ್ಬೇಕು ಸರ್ಕಾರಿ ಅಧಿಕಾರಿಗಳ ಹತ್ರ ಆಗ್ಬೋದು ಅಥವಾ ಸರ್ಕಾರಿ ಮಂತ್ರಿಗಳಾಗ್ಬೋದು ಇವ್ರ್ಗಳತ್ರ ಜನಗಳೇ ಹೋಗಿ ಹೇಳ್ಕೊಳ್ಬೇಕು ನಮ್ಮ ಸಮಸ್ಯೆಗಳನ್ನು ನಾವೇ ತೀರಿಸ್ಕೊಳ್ಬೇಕು ನಮಗೋಸ್ಕರ ನಾವೇ ಬದುಕಬೇಕು ನಮ್ಮಇದನ್ನ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ನಮ್ಮ ಜನಗಳಿಗೋಸ್ಕರ ಇರುವ ಇದು ಎಂಥದು ಉದ್ಯಾನವನಗಳನ್ನು ಚೆನ್ನಾಗಿಟ್ಕೋಬೇಕು ಅಲ್ಲಿರುವ ಮರಗಳನ್ನು ಕಡಿಬಾರ್ದು ಆಮೇಲೆ ಮಳೆ ಮಳೆ ಬಂದಾಗ ನಮ್ಮ ಮನೆ ಮುಂದೆ ಇರುವ ಮೋರಿಗಳು ಕಟ್ಕೊಂಡಿದ್ರೆ ನಾವೇ ತೆಗೆದು ಕ್ಲೀನ್ ಮಾಡ್ಬೇಕು ಅದ್ರಲ್ಲೇನು ತಪ್ಪಿದೆ ನಮ್ಮನೆ ಮುಂದೆ ನಾವು ಕ್ಲೀನ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನಮ್ಮನೆ ನಮ್ಮ ಪರಿಸರವನ್ನು ನಾವು ಚೆನ್ನಾಗಿ ಇಟ್ಟುಕೊಂಡರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ಇನ್ನಾಲ್ಕು ಮನೆಯವರು ಮಾಡಿದ್ರೆ ಇನ್ನಾಲ್ಕು ಮನೆ ಚೆನ್ನಾಗಿರುತ್ತೆ ಹೀಗೆ ನಗರವನ್ನು ನಾವು ಮುಖ್ಯವಾಗಿ ನಾ ನಮ್ಮ ನಮ್ಮ ನಮ್ಮ ನಮ್ಮಲ್ಲೇ ನಾವು ಅರಿತುಕೊಂಡು ನಮ್ಮನೇ ಪರಿಸರವನ್ನು ಚೆನ್ನಾಗಿ ಇಟ್ಕೊಳ್ತಾ ಒಬ್ಬೊಬ್ಬರು ಹೋದರೆ ಹೀಗೆ ನಗರ ಶುಚಿಯಾಗಿರುತ್ತೆ ನಾ ಆದಷ್ಟು ನಿಮ್ಮ ಕೈಲಾಗ್ದಿದ್ದಕೆ ಇದ್ದಾರೆ ಮಹಾನಗರ ಪಾಲಿಕೆಯವರು ಅಥವಾ ನಮ್ಮ ಅವರ ಮೇಲಧಿಕಾರಿಗಳು ಹೆ ಯಾ ಎಲ್ಲರೂ ಇದ್ದಾರೆ ಇವರನ್ನೆಲ್ಲ ಇದರಲ್ಲಿ ತಗೊಂಡು ಜನಗಳೇ ಇನ್ನು ಇನ್ನು ಮುಂದಕ್ಕೆ ಜನಗಳೇ ಇವರ ಜೊತೆಗೆ ಸೇ ಬೆರೆತುಕೊಂಡು ಈ ನಗರವನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತ ನಾವು ಅನ್ಕೋಬೇಕು ನೋಡಿ ಈಗ ಎಷ್ಟೊಂದು ಎಲೆಕ್ಟ್ರಾನ್ ಸಿಟಿ ಅಲ್ಲಿ ಇಲ್ಲಿ ಅಂತೆಲ್ಲ ಉದ್ದಕ್ಕೆ ಬೆಂಗಳೂರು ಈ ಕಡೆ ನೆಲ್ಮಂಗಲ್ದ್ವರೆಗೂ ಬೆಳೆದಿದೆ ಈ ಕಡೆ ಹೊಸ್ಕೋಟೆವರೆಗೂ ಬೆಳೆದಿದೆ ಹೀಗೆ ಬೆಂಗಳೂರು ಮೊದಲು ಪುಟ್ಟದ್ದಾಗಿತ್ತು ಈಗ ದೊಡ್ದಾಗ್ಬಿಟ್ಟಿದೆ ಈ ನಗರ ದೊಡ್ಡದಾದಷ್ಟು ವಲಸಿಗರು ವಲಸಿಗರು ಜಾಸ್ತಿ ಆಗ್ತಾರೆ ವಲಸಿಗರು ಕೂಡ ಆಮೇಲೆ ಇನ್ನೊಂದು ಏನು ಅಂದರೆ ಕನ್ನಡದಲ್ಲಿ ಬೆಂಗಳೂರಲ್ಲಿ ಕನ್ನಡ ಮಾ ಅಳಿದು ಹೋಗ್ತದೆ ಬೆಂಗಳೂರು ಕನ್ನಡ ಕರ್ನಾಟಕದ ರಾಜಧಾನಿ ಆದರೂ ಅಲ್ಲಿ ಕನ್ನಡ ಒಂದಿಷ್ಟು ಉಳಿತಾ ಇಲ್ಲ ಎಲ್ಲ ಬೇರೆ ರಾಷ್ಟ್ರ ರಾಜ್ಯದವ್ರು ಬಂದರೂ ಪರವಾಗಿಲ್ಲ ಬಟ್ ಅವರೆಲ್ಲ ಕನ್ನಡವನ್ನು ಅಷ್ಟಿಷ್ಟಾದರೂ ಕಲಿತು ಅಷ್ಟಿಷ್ಟಾದರೂ ಕನ್ನಡಿಗರ ಜೊತೆ ಬೆರಿಬೇಕು ಕನ್ನಡವನ್ನು ಮರೀಬಾರ್ದು ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ಕರ್ನಾಟಕದ ರಾಜಧಾನಿಯಲ್ಲೇ ಕನ್ನಡ ಇಲ್ಲ ಅಂದರೆ ಇನ್ನೆಲ್ಲೂ ಕನ್ನಡ ಇರಲ್ಲ ಅದು ಸತ್ತೋಗ್ಬಿಡತ್ತೆ ಅದನ್ನು ಸಾಯಿಸಬಾರದು ಬಂದವ್ರು ಕೂಡ ಕನ್ನಡವನ್ನು ಕಲಿಯಿರಿ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಕನ್ನಡಕ್ಕೋಸ್ಕರ ಬದುಕ್ಬೇಕು ಅನ್ನೋದೇ ನಮ್ಮ ಆದ್ಯತೆ ಮತ್ತು ನೀವು ಯಾರೇ ಹೊರ ರಾಜ್ಯದವ್ರು ಬಂದರೂ ಬೇರೆ ಬೇರೆ ಇಲಾಖೆಗಳಲ್ಲಿರುವ ನೀವೆಲ್ಲರೂ ಅಷ್ಟೆ ಅಷ್ಟಿಷ್ಟು ಶ್ರೀಸಾಮಾನ್ಯರಿಗೆ ಸಹಾಯವಾಗುವಷ್ಟಾದರೂ ಕನ್ನಡವನ್ನು ಕಲಿಯಿರಿ ಅವರ ಭಾಷೆಯಲ್ಲೇ ಹೇಳ್ಬಿಡ್ತಾರೆ ಹಮ್ಕೋ ಆತ ನಹೀ ಹಮ್ಕೋ ಮಾಲೂಮ್ ನಹೀ ಅಂದರೆ ಏನರ್ಥ ಶ್ರೀಸಾಮಾನ್ಯರಿಗೆ ಎಲ್ಲರಿಗೂ ಕನ್ನಡ ಬರಬೇಕು ಅಂತ ಇಂಗ್ಲಿಷ್ ಬರಬೇಕು ಹಿಂದಿ ಬರಬೇಕು ಅನ್ನೋದೇನು ಇಲ್ಲ ಪಾಪ ಆ ರಾಜ್ಯದವರು ಆ ಭಾಷೆಯನ್ನು ಮಾತಾಡ್ತಾರೆ ಹೊರಗ್ನವ್ರು ದಯವಿಟ್ಟು ಬಂದೋರು ಯಾವುದೇ ಇಲಾಖೆಗಳಲ್ಲಿರಲಿ ಎಲ್ಲೇ ಇರಲಿ ಯಾವುದೇ ಕಚೇರಿಯಲ್ಲಿರಲಿ ಶ್ರೀಸಾಮಾನ್ಯರನ್ನು ಜೊತೆಗೆ ಸ್ಪಂದಿಸುವಷ್ಟು ಕನ್ನಡವನ್ನು ದಯವಿಟ್ಟು ಕಲಿಬೇಕು ಅಂತ ಹೇಳಿ ನಮ್ಮ ಕಳಕಳಿಯ ವಿನಂತಿ